ಹಲೋ ಹಲೋ ಯಾರು ಹೌದು ನೀವು ಒಂದು ವೀಕ್ ಬೇಕಿತ್ತಾ ಹಾಂ ಮ್ಯಾಮ್ ಎ ಸಿ ಬೇಕಾ ನಾರ್ಮಲ್ ಎ ಸಿ ಬೇಕಾ ಬೆಡ್ರೂಮ್ ಎಷ್ಟು ಸಿಂಗಲ್ ಬೆಡ್ರೂಮ್

ಎ ಸಿ ಮೇಲೆ ಹೋಗುತ್ತೆ ಮ್ಯಾಮ್ ಒಂದು ರೂಮಿಗೆ ಅಂದರೆ ಒಂದು ಒಂದು ವಾರಕ್ಕೆ ಒಂದು ಫೈವ್ ತೌಸಂಡ್ ದಿನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಒನ್ ಒಂದು ದಿನಕ್ಕೆ ಅಂದರೆ ಒಂದು ವೀಕಿಗೆ ಅಂದರೆ ಕಡಿಮೆ ಸ್ವಲ್ಪ ಒಂದು ಡೇ ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ನ ಸಾಂಬಾರ್ ಇರುತ್ತೆ ಚಪಾತಿ ಇರುತ್ತೆ ಬಿರ್ಯಾನಿ ಬೇಕಂದ್ರೆ ಬಿರ್ಯಾನಿ ಇರುತ್ತೆ ನಿಮ್ಗೆ ಯಾವ ಥರ ಐಟೆಮ್ಸ್ ಬೇಕಿರುತ್ತೆ ಆ ಥರ ಎಲ್ಲ ಅಡಿಗೆ ಹಾಂ ಮ್ಯಾಮ್ ಇರತ್ತೆ ಯಾವಾಗ ಆದರು ನಿಮಗೆ ನೀವು ಖಾಲಿ ಇದ್ದರೆ ಬುಕ್ ಮಾಡ್ಬೌದು ಮ್ಯಾಮ್ ಖಾಲಿ ಇದ್ದರೆ ಬರ್ಬೌದು ಓಟೆಲ್ಗೆ ನಾವು ಬುಕ್ ಮಾಡ್ತೀವಿ ಬೇಕಿದ್ದರೆ

ಒಬ್ಬರೆ ಮ್ಯಾಮ್ ಹಾಂ ಮ್ಯಾಮ್ ಒಂದು ವೇ ಒಂದು ವೀಕ್ ಅನ್ನು ಹಾಂ ಸರಿ ಮ್ಯಾಮ್ ಮಾಡ್ತೀವಿ ಒಂದು ಬೆಡ್ರೂಮ್ ಹಾಂ ಮ್ಯಾಮ್

ಎಲ್ಲ ಇರುತ್ತೆ ಮ್ಯಾಮ್ ನಿಮಗೆ ಓಟಲ್ ಅಂದಮೇಲೆ ತಿನ್ನೋಕೆ ಸ್ನಾಕ್ಸು ಸಾಯಂಕಾಲ ಟೀ ಎಲ್ಲ ಇರುತ್ತೆ ಮಾಡ್ತೀವಿ ಮೇಡಮ್ ವೆಲ್ಕಮ್ ತ್ಯಾಂಕ್ ಯು ತ್ಯಾಂಕ್ ಯು